ಮಗು ಹುಟ್ಟಿದ ಮೇಲೆ ನವಜಾತ ಶಿಶುವನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ತೇವೆ ಹಾಸ್ಪಿಟಲಿನಲ್ಲಿ ಸಿಸ್ಟರವ್ರು ಕೂಡ ತುಂಬ ಕೇರ್ಫುಲ್ ಆಗಿ ನೋಡ್ತೇವೆ ತಾಯಿ ಮತ್ತು ಮಗುವನ್ನು ಹುಟ್ಟಿದ ಕೂಡಲೆ ಮಗುವನ್ನು ಕ್ಲೀನೆಲ್ಲ ಮಾಡಿ ಅದಕ್ಕೆ ಅದನ್ನು ಇದು ನೀರೆಲ್ಲ ಹಾಕಿ ಬಿಸಿನೀರಲ್ಲೆ ಬಟ್ಟೆ ಒಗ್ದು ಮೈಯೆಲ್ಲ ಒರೆಸಿ ಕ್ಲೀನ್ ಮಾಡ್ತಾರೆ ಆ ನಂತರ ಫಸ್ಟಿಗೆ ತಾಯಿಯ ಎದೆ ಹಾಲು ಎದೆ ಹಾಲು ಕುಡಿಸ್ತಾರೆ ಆ ನಂತರ ಆನಂತರ ಇನ್ನು ಆಸ್ಪಿಟಲ್ಲಿನಿಂದ ಮನೆಗೆ ಹೋಗುವ ತನಕ ಈ ಸಿಸ್ಟರವ್ರೆಲ್ಲಾ ತುಂಬ ಜಾಗ್ರತೆಯಿಂದ ನೋಡಿಕೊಳ್ತಾರೆ ಆ ನಂತರ ಮನೆಗೆ ಬಂದಮೇಲೆ ತಾಯಿ ಅವರು ಮಗುವಿಗೆ ಇದು ಎಣ್ಣೆ ಎಲ್ಲ ಹಾಕಿ ಬಿಸಿ ಮಾಡಿ ಮಗುವಿನ ಮೈಗೆಲ್ಲ ಹಚ್ಚಿ ಅದಕ್ಕೆಲ್ಲ ಮಸಾಜೆಲ್ಲ ಮಾಡಿ ಕೈ ಕಾಲನ್ನೆಲ್ಲ ಮ ತುಂಬ ಒಳ್ಳೆಯದಾಗ್ತದೆ ಮಸಾಜೆಲ್ಲ ಮಾಡಿದರೆ ಎಣ್ಣೆಯಿಂದ ಮತ್ತು ಎಣ್ಣೆ ಎಲ್ಲ ಮಸಾಜೆಲ್ಲ ಮಾಡಿದಮೇಲೆ ಒಂದು ಒಂದು ಗಂಟೆ ಮಗುವನ್ನು ಆಲೆ ಎಲೆಯಲ್ಲಿ ಹೀಗೆ ಮಲಗಿಸ್ತಾರೆ ಅದು ಎಣ್ಣೆ ಜೀವಕ್ಕೆ ಹೀರಿಕೊಂಡರೆ ಅದು ತುಂಬ ಒಳ್ಳೆಯದು ಮಗು ತುಂಬ ಗಟ್ಟಿಯಾಗ್ತದೆ ಆ ನಂತರ ಸ್ನಾನ ಮಾಡಿಸುವಾಗ ಇದು ಕಡಲೆ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಹಾಕಿ ಸ್ನಾನ ಮಾಡಿಸ್ತಾರೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಸಾಬೂನು ಕೂಡ ಹಾಕಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಆರು ತಿಂಗಳ ತನಕ ಮಗುವಿಗೆ ಎದೆ ಹಾಲನ್ನೇ ಕೊಡ್ತಾರೆ ಆ ನಂತರ ಸ್ವಲ್ಪ ಆರು ತಿಂಗ್ಳಾದ ನಂತರ ಸ್ವಲ್ಪ ಅಕ್ಕಿ ಗೋಧಿ ಮತ್ತು ರಾಗಿಯೆಲ್ಲ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಪುಡಿ ಮಿಕ್ಸಿಯಲ್ಲೆಲ್ಲ ಪುಡಿ ಮಾಡಿ ಮಗುವಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಮಕ್ಕಳಿಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಂದು ವರ್ಷ ಆದನಂತ್ರ ಮಗುವಿಗೆ ಅನ್ನ ಎಲ್ಲ ಅನ್ನ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಕುಡಿಸಿ ಕೊಡ್ತಾರೆ ಆ ನಂತರ ಇದು ರಾಗಿ ಮತ್ತು ಇದು ಗೋಧಿ ಮತ್ತು ಅಕ್ಕಿದು ಪುಡಿ ಮಾಡಿದ್ದನ್ನು ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಆರು ತಿಂಗಳ ನಂತರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಮಗುವನ್ನು ತುಂಬ ಜಾಗ್ರತೆಯಿಂದ ಮನೆಯಲ್ಲಿ ಸಾಕ್ತಾರೆ ಮತ್ತು ಮಗುವನ್ನು ಹೀಗೆ ಹೊರಗೆಲ್ಲ ಕೊಂಡೋಗುವುದಿಲ್ಲ ಸಣ್ಣ ಮಗುವನ್ನು ಹೊರಗೆ ಕೊಂಡೋದದ್ದು ಕೊಂಡೋಗಲಿಕ್ಕಿದ್ರೆ ಮಗುವನ್ನೆಲ್ಲ ಬಟ್ಟೆಯಿಂದ ಕಟ್ಟಿಯೆಲ್ಲ ಕೊಂಡ್ಹೋಗ್ತಾರೆ ಆ ನಂತರ ಸಣ್ಣ ಮಗುವನ್ನು ಸ್ನಾನ ಮಾಡಿಸಿ ಮತ್ತು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಮತ್ತೆ ಮಲಗಿಸ್ತಾರೆ ಅದಕ್ಕೆ ಪೌಡ್ರು ಮತ್ತು ಕಾಡಿಗೆ ಎಲ್ಲ ಹಾಕಿ ಮತ್ತೆ ಮಲಗಿಸ್ತಾರೆ ಸ್ನಾನ ಆದಮೇಲೆ ಮತ್ತೆ ಅದಕ್ಕೆ ತೈಲ ಎಲ್ಲ ಹಚ್ಚುತ್ತಾರೆ ಮತ್ತೆ ದೃಷ್ಟಿ ತೆಗೀತಾರೆ ಮಗು ಸಣ್ಣದಿರುವಾಗ ಮತ್ತು ಅದಕ್ಕೆ ಮಗುವಿಗೆ ಸ್ನಾನ ಆದಮೇಲೆ ಮತ್ತೆ ಹೊಗೆಯನ್ನ ಹಾಕ್ತಾರೆ ಮನೆಯಲ್ಲಿ ಕೆಲವರು ಪ್ರಾಯದವರು ಮನೆಯಲ್ಲಿ ಅಜ್ಜಿಯವ್ರು ಇದ್ದರೆ ಅವರಿಗೆಲ್ಲ ಗೊತ್ತಿರ್ತದೆ ಹೇಗೆ ಮಾಡುವುದು ಹೇಗೆ ಮಕ್ಕಳನ್ನೆಲ್ಲ ನೋಡಿಕೊಳ್ತಾ ನೋಡ್ಕೋತಾರೆ ಅಂತ ಅವರು ನಮಗೆ ಹೇಳ್ತಾರೆ ಹಾಗೇ ನಾವು ಮಾಡ್ತೇವೆ